ನಮ್ಮ ಹಳ್ಳಿಯಲ್ಲಿ ಮಹಿಳೆಯರು ಯಾವ ಥರ ಖಾರದ ಪುಡಿ ಖಾರದ ಪುಡಿ ರೆಡಿ ಮಾಡ್ತಾರಂದರೆ ಮೊದಲಿಗೆ ಮೆಣ್ಸಿನಕಾಯನ್ನು ತಗೊಂಡು ಅವು ಮೆತ್ತಗಿದ್ದಂದರೆ ಫಸ್ಟು ಮೆಣ್ಸಿನಕಾಯನ್ನೆಲ್ಲ ಬಿಸ್ಲಿಗೆ ಒಣಾಗ್ತಾರೆ ಬಿಸ್ಲಿಗೆ ತುಂಬ ಅಂದರೆ ತುಂಬ ಒಣ ಹಾಕಿ ಒಂದು ಎರಡು ದಿವ್ಸ ಒಣಾಗ್ತಾರೆ ಎರಡು ದಿವ್ಸ ಒಣ ಒಣಾಹಾಕ್ಸಿ ಬಿಟ್ಟು ಅವೆಲ್ಲ ಫುಲ್ಲು ಒಣಗಿದ ಮೇಲೆ ಆ ತೊಟ್ಟೆಲ್ಲ ತೆಗ್ದ್ಬಿಟ್ಟು ಆಮೇಲೆ ಏನು ಅಂದರೆ ಮಿಷಿನ್ನಿಗೆ ಮಿಷಿನಿಗೆ ತೊಗೊಂಡೋಗ್ತಾರೆ ಮಿಷಿನಿಗೆ ತಗೊಂಡೋಗಿ ಮಿಷಿನಿಗೆ ಏನೇನು ಏನು ಮತ್ತೆ ಇನ್ನೇನೇನು ಹಾಕ್ಬೇಕ್ ಅಂತೇಳಿ ನೋಡಿ ಒಟ್ಟು ಅವೆಲ್ಲ ಫುಲ್ ಡ್ರೈ ಆಗಿರ್ಬೇಕು ಅವೆಲ್ಲ ಫುಲ್ ಎಲ್ಲ ಆರಿದ ಮೇಲೆ ಮಿಷಿನಿಗೆ ಹೋಗಿ ಮಿಷಿನಿಗೆ ಹಾಕಿಸ್ಕೊಂಡ್ಬಿಟ್ಟು ಅದು ಕೆ ಜಿಗೆ ಇಷ್ಟು ಅಂತ ದುಡ್ಡು ತಗೊಂತಾರೆ ಕೆ ಜಿಗೆ ಎಷ್ಟು ತಗಂತಾರೆ ಅಂದರೆ ಕೆ ಜಿಗೆ ಮೂವತ್ತು ಕೆ ಜಿಗೆ ಐವತ್ತು ರೂಪಾಯಿ ಏನೋ ತಗಂತಾರೆ ಹಾಕೋಕ್ಕೆ ಹಾಕಿಸ್ಕಂಡು ಬಂದು ಮತ್ತೆ ಅದನ್ನೆಲ್ಲ ಮಿಕ್ಸ್ ಮತ್ತೆ ಮಿಕ್ಸ್ ಮಾಡ್ಬೇಕು ಮತ್ತೆ ಮಿಕ್ಸ್ ಮಾಡಿ ಅದೆಲ್ಲ ಒಂದೇ ಇರುತ್ತೆ ಅಂತೇಳಿ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಮತ್ತೆ ಒಣಾಗ್ತಾರೆ ಮತ್ತೆ ಏನಕ್ಕೆ ಒಣಾಗ್ತಾರೆ ಅಂದರೆ ಮತ್ತೆ ಬೂಸ್ಟ್ ಹಿಡೀಬಾರದು ಮತ್ತು ಏನೂ ಗಂಟಾಗ್ಬಾರ್ದು ಅಂತೇಳಿ ಅದನ್ನೇ ಇದು ಇದು ಮಾಡ್ತಾರೆ ಮಾಡಿ ಅದಾದ ಮೇಲೆ ಮತ್ತು ಇನ್ನೂ ಒಂದು ಏನಂದರೆ ಒಂದು ಸ್ವಲ್ಪ ಅದನ್ನು ಮತ್ತು ಇನ್ನೂ ಏನೇನು ಹಾಕಿ ಬಿಸಿ ಮಾಡ್ತಾರೆ ಬಿಸಿ ಮಾಡಿ ಅದನ್ನೆಲ್ಲ ಮತ್ತೆ ಬಾಕ್ಸಿಗೆ ಹಾಕಿ ಬಾಕ್ಸಿಗೆ ಹಾಕಿಡ್ತಾರೆ ಬಾಕ್ಸಿಗೆ ಹಾಕಿಟ್ಟ ಮೇಲೆ ಅವ್ರಿಗೆ ಯಾವಾಗ ಬೇಕೋ ಅವಾಗ ಸಾಂಬಾರಿಗೆ ತಗೊಂಡು ಹಾಕ್ತಾರೆ